ಆಂ ಹೌದು

ಹೌದಾ ಅದಕ್ಕೆ ಬಡ್ಡಿ ಬಂದು ಒಂದು ಫೋರ್ ಪರ್ಸೆಂಟ್ ಬರುತ್ತೆ ನೀವು ಮಂತ್ಲಿ ಕರೆಕ್ಟಾಗಿ ಕರ ಕಟ್ಟ್ಕೊಂಡು ಹೋಗ್ತಿನಿ ಅಂದರೆ ಮಾತ್ರ ನಾವು ಕೊಡೋದಕ್ಕಾಗತ್ತೆ ನೀವು ಮಂತ್ಲಿ ಕಟ್ತೀರಾ ಕರೆಕ್ಟಾಗಿ ಕಟ್ಕೊಂಡೋಗ್ತೀರಾ ಸ್ವಲ್ಪ ಹೇಗೆ ಕಮ್ಮಿ ಮಾಡೋಕ್ಕಾಗುತ್ತೆ ಬ್ಯಾಂಕಲ್ಲಿ ಕಮ್ಮಿನೇ ಬೀಳೋದಲ್ವಾ ಹಾಗೆ ಬ್ಯಾಂಕ್ ರೂಲ್ಸ್ ಇರೋದೇ ಹಾಗೆ ಈಗ ಮತ್ತೆ ನೀನು ಬೇಕು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ ಒಂದು ಸಲ ನಮ್ಮ ಬ್ಯಾಂಕಿಗೆ ಅದೇ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಆಧಾರ್ ಕಾರ್ಡು ಫೋಟೊ ಮತ್ತು ಇಷ್ಟು ತಗೊಂಡ್ಬಂದಿರಿ ನಾನು ಒಂದು ಫಾಮ್ ಕೊಡ್ತೀನಿ ಮನೆ ಪತ್ರ ಏನು ಬೇಕಾಗಿಲ್ಲ ಅನಿಸುತ್ತೆ ನೀವು ಅದು ತಗೊಂಡ್ಬಂದ್ರೆ ನಾನು ಒಂದು ಫಾಮ್ ಕೊಡ್ತೀನಿ ಆ ಫಾಮ್ ಫಿಲ್ ಮಾಡಿಕೊಡಬೇಕಾಗುತ್ತೆ ಹಾಗೆ ನೋಮಿನಿಗೆ ಯಾರ್ಗಾದ್ರೂ ಕರ್ಕೊಂಡ್ಬರ್ತೀರಾ ಹಾಂ ಕರ್ಕೊಂಡು ಬನ್ನಿ ಅವರು ಸಾಕ್ಷಿಗೆ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಹಾಂ ಬ್ಯಾಂಕ್ಗೆ ಬಂದು ಒಂದು ಸಲ ನನ್ನ ಮೀಟ್ ಮಾಡಿ ಹಾಂ ನನ್ನ ಹೆಸ್ರು ಬಂದು ಮ್ಯಾನೇಜರ್ ಶಿವಾನಿ ಅಂತ

ಈಗ ಬಂದು ಮೀಟ್ ಮಾಡಿದ್ರೆ ನಾನು ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಡ್ತೀನಿ ಮೇಡಮ್ ಕರೆಕ್ಟಾಗಿ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಬ್ಯಾಂಕ್ ಓಪನ್ ಆಗಿರೊ ಟೈಮ್ಗೆ ಬನ್ನಿ ಹಾಂ ಸರಿ ಸರಿ ಮ್ಯಾಮ್